ಹಲೋ ಎಸ್ ಬಿ ಐ ಬ್ಯಾಂಕ್ ಚಿತ್ರದುರ್ಗ ಹಾಂ ನಾವು ರಶ್ಮಿ ಅಂತ ಮಾತಾಡ್ತಿರೋದು ಚಿತ್ರದುರ್ಗದಿಂದ ಹಾಂ ನಾವು ಬ್ಯಾಂಕ್ ಖಾತೆ ತೆರಿಲಿಕ್ಕಿತ್ತು ಒಂದು ಅದರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಬೇಕಿತ್ತು

ಹಾಂ ಸರಿ ಹಾಂ ಹಾಂ ಅದೆಲ್ಲ ಉಂಟು ನಮ್ಮ ಹತ್ರ ನಾವು ಇನ್ನು ಮುಂದಿನ ವಾರದಲ್ಲಿ ಒಮ್ಮೆ ಬರ್ಬೌದು ಮತ್ತು ಬ್ಯಾಂಕಲ್ಲಿ ಎ ಟಿ ಎಂ ಫೆಸಿಲಿಟಿ ಸೌಲಭ್ಯ ಎಲ್ಲ ಉಂಟಾ ಓಕೆ ಈಗ ಲೋನೆಲ್ಲ ತೆಗಿಬೇಕಿಂದ್ರೆ ತೆಗಿಬೇಕಿದ್ರೆ ನಾಮಿನಿ ಯಾರಾದರೂ ಬೇಕಾಗ್ಬೌದಾ ಓಕೆ ಹಾಂ ಹಾಂ ಹೌದು ಮತ್ತೆ ಬಡ್ಡಿ ಎಲ್ಲ ಹೇಗೆ ಹಾಂ ಹಾಂ ಹೌದಾ ಹಾಗಾದರೆ ನಾನು ಮುಂದಿನ ವಾರ ಬರ್ತೇನೆ ಒಂದು ಖಾತೆ ತೆರಿಲಿಕ್ಕುಂಟು ಓಕೆ ಆಧಾರ್ ಕಾರ್ಡ ರೇಷನ್ ಕಾ

ಹಾಂ ಸರಿ ಹಾಂ ಆಯಿತು ಹಾಂ ಖಂಡಿತ ಮತ್ತು ಫೋಟೋ ನಾಲ್ಕು ತರಲಿಕ್ಕೆ ಅಲ್ವಾ ಹಾಂ ಓಕೆ ಧನ್ಯವಾದ ನಾವು ಮುಂದಿನ ವಾರ ಮಂಗಳವಾರ ಇಲ್ಲಾದರೆ ಬುಧವಾರ ಬರ್ತೇವೆ ಹಾಂ ಆಯಿತು ಹಾಂ ಆಯಿತು ಖಂಡಿತ ಓಕೆ